ಹಾಂ ಹೇಳಿ ಅಮ್ಮ ಹಾಂ ನಮಸ್ತೆ ಹೇಳಿ ಹೇಳಿ ಓಕೆ ಹ್ಞೂ ನೀವು ಎಲ್ಲಿ ಅವರು ನೀವು ಎಲ್ಲಿ ಅವರು ಹ್ಞೂ ಓಕೆ ಓಕೆ ಅದು ಅಲ್ಲ ಹುಡ್ಗಂದು ಮತ್ತು ಹುಡ್ಗಿದು ಜಾತಕ ತಾ ಇದೆಯಾ ನಿಮ್ಮ ಹತ್ರ ಅಥವಾ ಹುಡ್ಗಿ ಜಾತಕ ಏನಾರು ಇದೆಯಾ ನಿಮ್ಮ ಹತ್ರ ಹಾಂ ನೋಡಿ ಅಮ್ಮ ಫಸ್ಟ್ ನಾವು ಏನು ಮಾಡಬೇಕಾಗತ್ತೆ ಅಂತ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಜಾತಕಾನ ನೋಡಬೇಕಾಗತ್ತೆ ಜಾತಕದಲ್ಲಿ ಗಣ ಕೂಟಗಳು ಕರೆಕ್ಟ್ ಆಗಿ ಇದೆಯಾ ಅಂತ ನೋಡಬೇಕಾಗತ್ತೆ ಗಣಕೂಟಗಳು ಸರಿ ಬಂದರೆ ಮಾತ್ರ ನಾವು ಮುಂದಿನ ಸಂಪ್ರದಾಯ ಏನು ಮದುವೆ ಕಾರ್ಯಗಳಲ್ಲಿ ಅವರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡಬೇಕಾಗತ್ತೆ ಅದನ್ನು ನೀವು ತ ನಾಳೆ ತರಲಿಕ್ಕೆ ಆಗುತ್ತಾ ಹಾಂ ಏಕೆಂದರೆ ಮೊದಲನೇದಾಗಿ ಗಣ ಹೊಂದಾಣಿಕೆ ಆಯಿತು ಅಂತಂದರೆ ಮುಂದಿನ ಕಾರ್ಯಗಳು ಏನು ಅಂತ ನಾವು ಮಾಡಬೋದು ಮೊದಲನೇದಾಗಿ ನಮ್ಮ ಸಂಪ್ರದಾಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಇಬ್ಬರು ಮನೆಯವರು ಶಾಸ್ತ್ರ ಮಾಡಿಕೊಂಡು ಇದ್ದಾರಾ ಹುಡುಗಿನ್ ಓಕೆ ನೀವು ನೋಡಿದ್ದೀರಾ ಹುಡುಗನ್ನ ಹುಡುಗನ್ ಮನೆಯವರು ನೋಡಿದ್ದಾರಾ ಓಕೆ ಹ್ಞೂ ಉಡುಗನ ಬಗ್ಗೆ ಆಗಲಿ ಅಥವಾ ಹುಡುಗಿ ವಿಚಾರವಾಗಿ ಎಲ್ಲ ವಿಚಾರ ಮಾಡಿದ್ರಾ ಅಕ್ಕ ಪಕ್ಕದ ಮನೆಯವ್ರ ಹತ್ರ ಓಕೆ ಓಕೆ ಓಕೆ ಓಕೆ ಸರಿ ಅಮ್ಮ ನೀವು ನಾ ಅದೇ ಜಾತಕನ ತಗೋಂಬಂದ್ರೆ ನಾವು ನೋಡಿಬಿಟ್ಟು ಜಾತಕನ ನೋಡಿ ಯಾವ ದಿನ ಚೆನ್ನಾಗಿದೆ ಯಾವ ದಿನ ಎಷ್ಟು ಗಂಟೆಗೆ ನೀವು ಲಗ್ನ ಅಂತದ್ದು ಈ ಥರದ ವಿಚಾರಗಳನ್ನೆಲ್ಲಾ ನಾವು ನೋಡಿ ನಾವು ನೋಡಬೇಕಾಗತ್ತೆ

ಅಮ್ಮ ನೋಡಿಮ್ಮ ಫಸ್ಟ್ ನೀವು ಈಗ ಯುಗ ಏನಾಗಿದೆ ಅಂತಂದರೆ ಈಗಿನ ದಿನಗಳಲ್ಲಿ ಸೊ ಮದುವೆ ಹಿಂದಿನ ದಿನ ಅಂದರೆ ರಿಸೆಪ್ಷನ್ಸ್ನ ಏನಂತ ಮಾಡ್ತಾರೆ ಎಂಗೇಜ್ಮೆಂಟ್ ಅಂತ ಅಂದುಬಿಟ್ಟು ಕೆಲವರು ಛತ್ರದಲ್ಲೇ ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಎಂಗೇಜ್ಮೆಂಟ್ ಅಂತ ಅಲ್ಲೇ ಮಾಡೋದಿಲ್ಲ ಇಲ್ಲೇ ಒಂದು ಹೂ ಶಾಸ್ತ್ರ ಅಂತ ಅಂದುಬಿಟ್ಟು ಹುಡುಗನ ಮನೆಯವರು ಹುಡುಗಿ ಮನೆಗೆ ಹೋಗ್ಬಿಟ್ಟು ಮಾಡೋ ಅಂತ ಅಂತಂತೆ ನಿಮ್ಮಲ್ಲಿ ಯಾವ ಥರ ಇದೆ

ಅದೇ ನೋಡಿ ಅಮ್ಮ ನೀವು ಅಲ್ಲ ಕೇಳಿ ನೀವು ಸೊ ಛತ್ರದಲ್ಲೇ ಮಾಡ್ಕೋತೀವಿ ಅಂದರೂನು ಓಕೆ ಅಥ್ವಾ ಇಲ್ಲ ನೀವು ಹುಡುಗಿ ಮನೆಗೆ ಹೋಗಿ ಮಾಡ್ತೀವಿ ಅಂದರೂನು ಓಕೆ ಅಮ್ಮ ಈಗ ನಾನು ಜಾತಕ ತಗೋ ಬನ್ನಿ ನಾನು ಅದನ್ನು ನೋಡಿ ಹೇಳ್ತೀವಿ ಅಮ್ಮ